ಧರ್ಮಗಳ ಬಗ್ಗೆ ಬರೆಯೋದು ತುಂಬ ಅಪರಾಧ ಎನ್ನುವುದು ನಿಜ ಅದು ಯಾಕಂದರೆ ಅವರ ಧರ್ಮ ಅವರಿಗೆ ದೊಡ್ಡದು ಈಗ ಹಿಂದೂ ಧರ್ಮ ನಮಗೆ ದೊಡ್ಡದಾದ್ರೆ ಕ್ರೈಸ್ತರಿಗೆ ಕ್ರೈಸ್ತ ಧರ್ಮ ದೊಡ್ಡದು ಮುಸ್ಲಿಮರಿಗೆ ಮುಸ್ಲಿಂ ಇಸ್ಲಾಂ ಧರ್ಮ ದೊಡ್ಡದು ಹಾಗಾಗಿ ಧರ್ಮಗಳ ಬಗ್ಗೆ ಬರೆಯೋದು ಮಹಾಪರಾಧ ಅವಹೇಳನವಾಗಿ ಮಾತಾಡುವುದು ಮತ್ತು ಅದರ ಬಗ್ಗೆ ಪೂರ್ತಿಯಾಗಿ ವಿಷಯ ನಮಗೆ ಗೊತ್ತಿಲ್ಲಾಂದರೆ ನಾವು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು ಆ ಥರ ಮಾಡೋ ವಿಷಯಗಳು ನಮಗೆ ಅಪರಾಧ ಎನ್ನುವುದು ನಿಜ ಭಾರತದಲ್ಲಿ ಸಮಾನತೆ ಅಸಮಾನತೆ ಇದ್ದೇ ಇರುತ್ತೆ ಸಮಾನತೆ ಎಲ್ಲರಲ್ಲೂ ಮೂಡಬೇಕು ಅನ್ನೋದು ಆ ವಿಷಯ ಬಗ್ಗೆ ಹೋರಾಟ ಮಾಡಿ ಗೆದ್ದಿರೋರು ಉಂಟು ಯಾಕಂದರೆ ಇಲ್ಲಿ ಸಮಾನತೆಗೋಸ್ಕರ ಹೋರಾಡೋದು ತುಂಬ ಕಷ್ಟವೇ ಇದೆ ಯಾಕಂದರೆ ಅವರು ಈಗ ಬಡವ ಆಗಿರೋನು ಬಡವ ಆಗೇ ಉಳ್ಕೋಬೇಕು ಶ್ರೀಮಂತ ಆಗಿರೋನು ಶ್ರೀಮಂತ ಆಗೇ ಉಳ್ಕೋಬೇಕು ಅನ್ನೋ ಥರಾನೇ ಜನಗಳು ಇದು ಮಾಡ್ತಾರೆ ಯಾಕಂದರೆ ಅದನ್ನೆಲ್ಲ ಬದಲಿಸಬೇಕೆಂದು ಹೊರ್ಟಿರೋದ್ ಹೊರಟಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಸಮಾನತೆ ಬಗ್ಗೆ ತುಂಬ ಕಷ್ಟಪಟ್ಟಿದ್ದಾರೆ ಮತ್ತು ಹೋರಾಡಿದ್ದಾರೆ ಇಂದಿನ ಈ ಸುಖಜೀವನ ಅವರ ಭಿಕ್ಷೆ ಅಂತಾನೇ ಹೇಳ್ಬಹುದು ಯಾಕಂದರೆ ಮನುಷ್ಯನಿಗೆ ಏನೇ ಇದ್ರೂ ನಾವು ಹೋಗಿರೋ ಹತ್ರ ನಮಗೆ ಸಮಾನತೆ ಇಲ್ಲಾಂದರೆ ನಮಗೆ ಅಲ್ಲಿ ಒಂದು ಕ್ಷಣ ಇರೋಕ್ಕೂ ಮನ್ಸಾಗೋದಿಲ್ಲ ಹಾಗಾಗಿ ಸಮಾನತೆ ತುಂಬ ಬಹುಮುಖ್ಯ ಪಾತ್ರ ವಹಿಸುತ್ತೆ ನಾ ಬರೀಬೇಕು ಅಂದರೆ ಧರ್ಮಗ್ರಂಥಗಳು ಧರ್ಮಗ್ರಂಥಗಳು ಯಾಕಂದರೆ ಮನುಷ್ಯ ಜಾತಿಯೇ ದಯವಿಲ್ಲದ ಧರ್ಮವ್ಯಾವುದಯ್ಯ ದಯವೇ ಧರ್ಮ ಮೂಲವಯ್ಯ ಯಾಕಂದರೆ ಧರ್ಮ ಎಲ್ಲಾದಕ್ಕಿಂತ ಮುಖ್ಯವಾದದ್ದು ಸಮಾನತೆ ಯಾಕಂದರೆ ನಾವೆಲ್ಲರೂ ಮನುಷ್ಯರು ಮನುಷ್ಯತ್ವ ತುಂಬ ಬಹುಮುಖ್ಯ ಧರ್ಮವಾಗಿದೆ